ಆಚ್ವಲಿ ನಾನು ಒಂದು ಕಥೆ ಬರೆದಿದ್ದೆ ನನ್ನ ತಾಯಿಯ ಬಗ್ಗೆ ಸೊ ಅದು ಅದ್ರಲ್ಲಿ ನಾ ತಾಯಿಯ ತ್ಯಾಗ ತಾಯಿಯ ಪ್ರೀತಿ ಅದರ ಬಗ್ಗೆ ಹೊಂದಾಣಿಕೆ ಮಾಡಿಕೊಂಡು ಒಂದು ಕಥೆ ಬರೆದಿದ್ದೆ ಅದನ್ನು ನಾ ತಾಯಿಗೆ ಗಿಫ್ಟಾಗಿ ಕೂಡ ನೀಡಿದ್ದೆ ಸೊ ಅದನ್ನು ತಾಯಿ ಓದಿದ್ದರು ಅವ್ರಿಗೆ ಕಥೆ ತುಂಬ ಇಷ್ಟ ಆಯಿತು ತುಂಬಾಂದ್ರೆ ತುಂಬ ಇಷ್ಟ ಆಯಿತು ಅದು ಅವರು ಅವರಿಗೆ ಓದುವಾಗಲೇ ಕಣ್ಣೀರು ಬಂತು ಯಾಕೆಂದರೆ ಆ ಕಥೆಯಲ್ಲಿ ಏನಿತ್ತಂದರೆ ಅವರು ನನಗೆ ಅಂದರೆ ತನ್ನ ಮಗನಿಗೆ ಏನೇನು ತ್ಯಾಗ ಪ್ರೀತಿ ಎಲ್ಲ ಮಾಡಿದ್ದಾರೆ ಮಗನನ್ನು ಅದು ಅದೇ ಆಗಿತ್ತು ಆಲ್ಮೋಸ್ಟ್ ಸೊ ಅವರಿಗೆ ಕಣ್ಣಲ್ಲಿ ನೀರು ಬಂತು ಯಾಚುಲಿ ನನ್ನ ಉದ್ದೇಶ ಕೂಡ ಹಾಗೆ ಇತ್ತು ಆ ಕಥೆಯಲ್ಲಿ ನನ್ನ ತಾಯಿ ನನಗೆ ಹೇಗೆ ನೋಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ನಾನು ಕಥೆ ಬರಿಬೇಕಂತ ನಾನು ಅದನ್ನು ನನ್ನ ತಾಯಿಗೆ ಉಡುಗೊರೆ ನೀಡಬೇಕಂತ ನಾನು ಬಯಸಿದ್ದೆ ಸೊ ನನ್ನ ತಾಯಿಗೆ ಇಷ್ಟ ಆಯಿತು ಸೊ ನನಗೆ ಕೂಡ ತುಂಬ ಇಷ್ಟ ಆಯಿತು ನನಗೆ ತುಂಬ ಖುಷಿಯಾಯಿತು ಯಾಕೆಂದರೆ ಪ್ರಪಂಚದಲ್ಲಿ ತಾಯಿಗಿಂತ ಮಿಗಿಲಾದುದು ಯಾವುದು ಇಲ್ಲ ಏನು ಇಲ್ಲ ಸೊ ತಾಯಿಯೇ ದೇವರು ಇದೇ ನನ್ನ ನಾನು ಕೊಟ್ಟ ಉಡುಗೊರೆ ಅದೇ ಫಸ್ಟ್ ತಾಯಿಗೆ ನಾನೊಂದು ಒಳ್ಳೆಯ ಉಡುಗೊರೆ ಕೊಟ್ಟಿದ್ದು ನನಗೆ ಭಾಸವಾಯಿತು ಸೊ ಅದು ನನಗೆ ಇಷ್ಟ ಆಗಿದೆ ತಾಯಿಗೆ ಕೂಡ ಇಷ್ಟ ಆಗಿದೆ